ಈ ಪ್ರಶ್ನೆ ಅಂದರೆ ನೀವು ಯಾವೆಲ್ಲ ಕ್ರೀಡಾ ಪಂದ್ಯಗಳನ್ನು ನೋಡುತ್ತೀರಿ ನೀವು ಅದನ್ನು ಹೇಗೆ ನೋಡುತ್ತೀರಿ ಟಿವಿ ನೇರಪ್ರಸಾರ ಯುಟ್ಯೂಬ್ ಯಾವುದಾದರು ಓ ಟಿ ಟಿ ಪ್ಲಾಟ್ಫಾರ್ಮ್ ನೀವು ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ನೋಡುತ್ತೀರಾ ಪ್ರಶ್ನೆ ಇದಕ್ಕೆ ನನ್ನ ಉತ್ತರ ನನ್ನ ನೆಚ್ಚಿನ ಎರಡು ಕ್ರೀಡೆಗಳೆಂದರೆ ಒಂದು ಕ್ರಿಕೆಟ್ ನಂತರ ಕಬಡ್ಡಿ ಇವೆರಡೇ ನಾನು ನೋಡೋದು ಕ್ರೀಡೆಗಳಂದರೆ ಮುಖ್ಯವಾಗಿ ಟಿವಿ ಟಿವಿ ಇಲ್ಲಾಂದರೆ ಮೊಬೈಲ್ನಲ್ಲಿ ಮೊಬೈಲ್ ನೇರ ಪ್ರಸಾರ ಇಲ್ಲ ಟಿವಿ ನೇರ ಪ್ರಸಾರದಲ್ಲಿ ನೋಡೋದು ಮುಖ್ಯವಾಗಿ ಅದರಲ್ಲಿ ನೀವು ನೋಡ್ಬೌದು ಕ್ರೀಡೆಗಳು ನೋಡೋಕ್ ಬಂದೇನು ಫಸ್ಟ್ ಶೋ ಮೊದ್ಲಾಗಿ ಬಂದು ಟಿವಿ ನೇರ ಪ್ರಸಾರ ಆಮೇಲೆ ಮೊಬೈಲಲ್ಲಿ ನೋಡುವುದು ನಾವು ನಾವು ಸ್ನೇಹಿತರೊಂದಿಗೆ ನೋಡುವುದು ಕಡಿಮೆ ಮನೆಯಲ್ಲೇ ಕೂತ್ಕೊಂಡು ನೋಡೋದಂದರೆ ಅವ್ರವ್ರು ತಮ್ಮ ತಮ್ಮ ಮನೆಯಲ್ಲೇ ಎಲ್ಲರು ನೋಡ್ಕೊಳ್ತಾರೆ ಈಗ್ ಯಾಕಂದರೆ ಎಲ್ಲಾರ ಮನೇಲಿ ಟಿ ವಿಗಳ್ ಇದೆ ಮತ್ತು ಪ್ರತ್ಯೇಕವಾಗಿ ಎಲ್ಲರೂ ಮೊಬೈಲನ್ನು ಉಪಯೋಗಿಸುವುದರಿಂದ ಯಾರು ಗುಂಪು ಗುಂಪಾಗಿ ಫ್ರೆಂಡ್ಸ್ ಸ್ನೇಹಿತರೆಲ್ಲ ಸೇರಿ ನೋಡೋದಿಲ್ಲ ಅದನ್ನು ನೋಡೋ ಕೂಡ ಬಹಳ ಕಡಿಮೆ ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಆಗಲಿ ಕಬಡ್ಡಿ ಆಗಲಿ ನೋಡೋದು ಮನೆಯಲ್ಲೇ ಪ್ರತ್ಯೇಕವಾಗಿ ನೋಡ್ತಾ ನೋಡುವುದು ನನ್ನ ಅಭ್ಯಾಸ ಆಮೇಲೆ ನನಗೆ ಕ್ರಿಕೆಟ್ನಲ್ಲಿ ನನ್ನ ಅಚ್ಚು ಮೆಚ್ಚಿನ ಕ್ರೀಡಾಗಾರನೆಂದರೆ ಅದು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ನನಗೆ ಮಾತ್ರ ಅಲ್ಲ ಭಾರತದ ಭಾರತ ಅಲ್ಲ ಇಡೀ ವಿಶ್ವಕ್ಕೆ ನಂಬರ್ ಒನ್ ಮೊದಲ ನಂಬರ್ ಒನ್ ಪ್ಲೇಯರ್ ಅಂದ್ರೇನ ಅದು ವಿರಾಟ್ ಕೊಹ್ಲಿ ಹಾಗೆ ನನ್ನ ಆಯ್ ಪಿ ಎಲ್ ನನ್ನ ನೆಚ್ಚಿನ ತಂಡ ಅಂದರೆ ಆರ್ ಸಿ ಬಿ ರಾಯಲ್ ಚಾಲೆಂಜಸ್ ಬೆಂಗಳೂರು ನೆನ್ನೆನೇ ಹೊಮ್ ಮಹಿಳಾ ಐ ಪಿ ಎಲ್ ಮುಕ್ತಾಯಗೊಂಡಿತ್ತು ಅದರಲ್ಲಿ ನನ್ನ ಫೆವ್ರೇಟ್ ಆಟಗಾರರೆಂದರೆ ಎಲಿಸ್ ಪೆರಿ ಸ್ಮೃತಿ ಮಂದಾನ ಹಾಗೆ ಪಾಟೀಲ್ ನಮ್ಮ ಕನ್ನಡತಿ ಶ್ರೇಯಾಂಕ ಪಾಟೀಲ್ ಮೊದಲ ಬಾರಿ ಐ ಪಿ ಎಲ್ ಹದಿನಾರು ವರ್ಷಗಳ ಹದಿನಾರು ವರ್ಷಗಳಲ್ಲಿ ಮೊದಲ ಬಾರಿಗೆ ಮಹಿಳಾ ಆರ್ ಸಿ ಬಿ ತಂಡ ನಿನ್ನೆ ವಿಜೇತವಾಗಿ ವಿಜಯವಾಯಿತು ಅದನ್ನು ಮೊದಲಿನಿಂದ ಕೊನೆಯ ತನಕ ವೀಕ್ಷಿಸಿದೆ ಬಟ್ ಬಹಳಷ್ಟು ಬಹಳ ರೋಮಾಂಚನವಾಗಿತ್ತು ಒಂದು ಹಂತದಲ್ ನೋಡಿದರೆ ಡೆಲ್ಲಿನೇ ಹೊಡೆಯೋ ಥರ ಇತ್ತು ಮ್ಯಾಚು ಬಟ್ ನಮ್ಮ ಆರ್ ಸಿ ಬಿ ಹೊಡ್ದಿದ್ದೆ ನನ್ಗ್ ಬಾಳ ಸಂತೋಷ ಆಯ್ತು ನನ್ಗೆ ಅಷ್ಟೇ ಅಲ್ಲ ನಮ್ಮ ಊರಿನ ಎಲ್ಲಾ ಪ್ರಮುಕರ್ಗು ಎಲ್ಲಾ ಆರ್ ಸಿ ಬಿ ಫ್ಯಾನ್ಸ್ಗಳು ನೆನ್ನೆ ಪಟಾಕಿ ಹೊಡ್ದು ಸಿಹಿ ಹಂಚಿ ಸಂಭ್ರಮಿಸಿದರು ನಾವು ಸ್ಟೇಟಸ್ಗಳನ್ನ ಭಾಳಷ್ಟು ಆರ್ ಸಿ ಬಿ ಫ್ಯಾನ್ಸ್ಗಳು ಸ್ಟೇಟಸ್ ಅಪ್ಡೇಟ್ ಮಾಡೋದ್ರ್ ಮೂಲಕ ತಮ್ಮ ಫೆವ್ರೇಟ್ ಟೀಮ್ ಬಗ್ಗೆ ಹುರ್ದುಂಬ್ಸಿದ್ರು ಆರ್ ಸಿ ಬಿ ಅಂದರೆ ನನಗೆ ಯಾವಾಗಲು ನನ್ನ ನೆಚ್ಚಿನ ತಂಡ ಅದ್ರಲ್ಲಿ ನನಗೆ ಮೆನ್ಸ್ ಆರ್ ಸಿ ಬಿ ಅಲ್ಲಿ ಫೆವ್ರೇಟ್ ಪ್ಲೇಯರ್ ಅಂದ್ರೇ ವಿರಾಟ್ ಕೊಹ್ಲಿನೇ ಹಾಗೆ ಹೇ ಬಿ ಡಿ ವಿಲಿಯರ್ಸು ಈಗ ಪಾಫ್ ಡು ಪ್ಲೆಸಿಸು ರಜತ್ ಪಾಟಿದಾರ್ ನನಗೆ ಆರ್ ಸಿ ಬಿಯ ತಂಡದ ಎಲ್ಲ ಆಟಗಾರರೆಂದರೆ ಅಚ್ಚುಮೆಚ್ಚು ಆರ್ ಸಿ ಬಿ ಬಿಟ್ರೆ ಯಾವುದೇ ತಂಡಕ್ಕೆ ಅಷ್ಟೂ ಆದ್ಯತೆ ಕೊಡುವುದಿಲ್ಲ ನನ್ನ ನೆಚ್ಚಿನ ತಂಡ ಅಂದರೆ ಆರ್ ಸಿ ಬಿನೇ ಆಮೇಲೆ ನನ್ನ ನೆಚ್ಚಿನ ಕಬಡ್ಡಿ ತಂಡ ಅಂದರೆ ಕೂಡ ಬೆಂಗಳೂರು ಬುಲ್ಸ್ನೇ ಈ ಕಳೆದ ಎರಡು ಋತುವಿನಿಂದ ನಮ್ಮ ಆರ್ ಸಿ ಇದು ಬೆಂಗಳೂರು ಬುಲ್ಸ್ ತಂಡ ಒಳ್ಳೆಯ ಪ್ರಯತ್ನವನ್ನೂ ಒಳ್ಳೆಯ ಆಟವಾಡಲು ವಿಫಲವಾಗುತ್ತಿದೆ ಅದನ್ನು ನೋಡಿದ್ರೇ ಈಗ ಅಷ್ಟಾಗಿ ನೋಡ್ತಾಯಿಲ್ಲ ಬಟ್ಟು ಐ ಪಿ ಎಲ್ ಕ್ರಿಕೆಟ್ ಮಾತ್ರ ನಾನು ಯಾವಾಗಲು ನೋಡ್ತೇನೆ ಅದು ಆರ್ ಸಿ ಬಿ ಮ್ಯಾಚ್ ಇದ್ರೆ ಮಾತ್ರ ಮಿಸ್ ಮಾಡೋದೆ ಇಲ್ಲ ಎಲ್ಲ ಪಂದ್ಯಗಳನ್ನು ಮೊದಲಿಂದ ಕೊನೇ ತನಕ ವಿಕ್ಷಿಸುತ್ತೇನೆ ಯಾಕಂದರೆ ನನ್ನ ನೆಚ್ಚಿನ ತಂಡ ಹಾಗು ನನ್ನ ನೆಚ್ಚಿನ ಆಟಗಾರರು ಆಡ್ತಕ್ಕಂಥ ಆಟ ಹಾಗೂ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೋಡಿದ್ರೆ ನನಗೆ ನೆಚ್ಚಿನ ತಂಡ ಅಂದರೆ ನಮ್ಮ ಭಾರತನೇ ಭಾರತದ ಯಾವುದೇ ಮ್ಯಾಚ್ ಆಗಲಿ ನಾನು ನೋಡ್ತಿನಿ ಒಂದು ಟೆಸ್ಟ್ ಆಗಲಿ ಟಿಟ್ವೆಂಟಿ ಆಗಲಿ ಆಮೇಲೆ ಒನ್ ಡೇ ಆಗಲಿ ಯಾವ ಮ್ಯಾಚ್ನ್ನೂ ಬಿಡೋದಿಲ್ಲ ನನಗೆ ಭಾರತ ತಂಡದಲ್ಲಿ ಕೂಡ ಮುಖ್ಯ ಆಟಗಾರರೆಂದರೆ ವಿರಾಟ್ ಕೊಹ್ಲಿ ಅದನ್ನು ಬಿಟ್ಟರೆ ಇನ್ನು ಕೆ ಎಲ್ ರಾಹುಲ್ ಯಾಕಂದರೆ ನಮ್ಮ ಕನ್ನಡದ ಕನ್ನಡಿಗ ಆಟಗಾರ ಅಲ್ವ ಅದಕ್ಕಾಗಿ ನಾವು ಬಿಟ್ಕೊಡೋದಿಲ್ಲ ಕನ್ನಡಿಗ ಆಟಗಾರರನ್ನು ಕೆ ಎಲ್ ರಾಹುಲ್ ಮತ್ತು ವಿರಾಟ್ ಕೊಹ್ಲಿ ನನ್ನ ನೆಚ್ಚಿನ ಭಾರತೀಯ ಕ್ರಿಕೆಟ್ ತಂಡದ ಆಟಗಾರರು ಇದು ನನ್ನ ನಾನು ನೋಡೋದು ಜಾಸ್ತಿ ನಾನು ಒಬ್ಬನೇ ನೋಡೋದು ಮನೆಯಲ್ಲಿ ಫ್ರೆಂಡ್ಸ್ ಜೊತೆ ನೋಡೋದು ಬಹಳ ಕಡಿಮೆ ಏನೋ ಫೈನಲ್ಸ್ ಅಂಥ ಇಂಥ ಮ್ಯಾಚ್ಗಳನ್ನು ಮಾತ್ರ ನನ್ನ ಸ್ನೇಹಿತರೊಂದಿಗೆ ನೋಡೋದು ಇನ್ನು ಮಿಕ್ಕಿದ ಎಲ್ಲ ಪಂದ್ಯಗಳನ್ನು ನಾನೇ ಮನೆಯಲ್ಲಿ ಸ್ವಂತವಾಗಿ ಒಬ್ಬನೇ ನೋಡುತ್ತೇನೆ